ಇಲ್ಲಿ ಹಲವಾರು ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿವೆ ಅವುಗಳು ಆಗುಂಬೆ ಕುಪ್ಪಳ್ಳಿ ಕುಂದಾದ್ರಿ ಬೆಟ್ಟ ಚಿಬ್ಬಲುಗುಡ್ಡೆ ಮೃಗವಧೆ ಮತ್ತು ಮಂಡಗದ್ದೆ ಪಕ್ಷಿಧಾಮ ಆಗುಂಬೆ ಆಗುಂಬೆಯ ಸೂರ್ಯಾಸ್ತವು ಅದರ ಸೌಂದರ್ಯಕ್ಕೆ ವಿಶೇಷವಾಗಿ ಪ್ರಸಿದ್ಧವಾಗಿದೆ ಕುಪ್ಪಳ್ಳಿ ಕುವೆಂಪು ಅವರ ಜನ್ಮ ಸ್ಥಳ ಮತ್ತು ಪೂರ್ವಜರ ಮನೆಯನ್ನು ಹೊಂದಿದೆ ಇಲ್ಲಿ ಕವಿ ಶೈಲ ಮತ್ತು ಕಲ್ಲಿನ ಸ್ಮಾರಕವನ್ನು ನೋಡಬಹುದು ಚಿಬ್ಬಲುಗುಡ್ಡೆಯು ತುಂಗಾ ನದಿಯ ತಟದಲ್ಲಿದೆ ಇಲ್ಲಿ ಸಿದ್ದಿ ವಿನಾಯಕ ದೇವಾಲಯವಿದೆ ರೋಗ ಇರುವವರು ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿಸಿ ಮೀನುಗಳಿಗೆ ಆಹಾರ ನೀಡುವುದರಿಂದ ರೋಗ ಗುಣವಾಗುತ್ತದೆ ಎಂದು ಹೇಳುತ್ತಾರೆ ಮಂಡಗದ್ದೆ ಪಕ್ಷಿಧಾಮವು ವಿವಿಧ ರೀತಿಯ ಮತ್ತು ವಲಸೆ ಪಕ್ಷಿಗಳನ್ನು ಆಕರ್ಷಿಸುತ್ತದೆ ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಿಗಳು ಆಕರ್ಷಿಸುತ್ತವೆ ಕುಂದಾದ್ರಿ ಬೆಟ್ಟ ತನ್ನ ಸುಂದರವಾದ ಸೌಂದರ್ಯ ಮತ್ತು ಪ್ರಶಾಂತ ಪರಿಸರಕ್ಕೆ ಹೆಸರುವಾಸಿಯಾಗಿದೆ ಕುಂದಾದ್ರಿ ಬೆಟ್ಟ ಜೈನರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಬೆಟ್ಟದ ಮೇಲೆ ಜೈನ ಬಸದಿಯೂ ಇದೆ ಮೃಗವಧೆ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿದ ಸ್ಥಳವಾಗಿದೆ ರಾಮನನ್ನು ಸೀತೆಯಿಂದ ಬೇರ್ಪಡಿಸಲು ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದಿದ್ದ ಮಾರೀಚ ರಾಕ್ಷಸನ ಸಂಹರಿಸಿದ ಸ್ಥಳವಾಗಿದೆ